ಭಾರತ ಎದುರಿಸ್ತಿರೊ ದೊಡ್ಡ ಹವಾಮಾನ ಸಮಸ್ಯೆ ಅಂದರೆ ಹೋದ ವರ್ಷ ಎಲ್ಲ ತುಂಬ ಮಳೆ ಅದರಿಂದ ತುಂಬ ಹಾನಿ ಆಯಿತು ಎಲ್ಲ ಕೊಚ್ಕೊಂಡು ಹೋಯ್ತು ಮಳೆ ಜಾಸ್ತಿಯಾಗಿ ಆವಾಗ ವ್ಯಾಪಾರ ವ್ಯವಹಾರ ಎಲ್ಲ ಕ ಬ ಸ್ವಲ್ಪ ತೊಂದರೆ ಆಯಿತು ಜಾಸ್ತಿ ಮಳೆ ಆಗಿದ್ದರಿಂದ ಎಷ್ಟೋ ಇದು ಅರಣ್ಯ ನದಿಗಳೆಲ್ಲ ತು ನೀರೆಲ್ಲ ತುಂಬಿ ಹರಿದು ಮಣ್ಣೆಲ್ಲ ಕೊಚ್ಕೊಂಡೋಯ್ತು ಬೆಟ್ಟ ಕುಸ್ ಬೆಟ್ಟ ಕುಸಿತ ಗುಡ್ಡ ಎಲ್ಲ ಕುಸ್ದು ಹೋಯ್ತು ಎಷ್ಟೋ ಜನ ಜೀವನ ಹಾಳಾಯಿತು ಮತ್ತು ಎಷ್ಟೋ ಮನೆಗಳೆಲ್ಲ ಕೊಚ್ಕೊಂಡು ಹೋಯಿತು ಆಮೇಲೆ ಮಣ್ಣಿದ್ದಲ್ಲೆಲ್ಲ ಮರಳಾಗ್ತಾ ಇದೆ ಮರಳಿದ್ದಲ್ಲೆಲ್ಲ ಮಣ್ಣಾಗ್ತಾ ಇದೆ ಹಾಗೆ ಈ ವರ್ಷಾನು ಅಷ್ಟೆ ಈ ವರ್ಷ ಮಳೆಯೇ ಇಲ್ಲ ಈ ಕಡೆ ಎಲ್ಲ ಮಳೆಯೇ ಇಲ್ಲ ಆ ಕಡೆ ನಾರ್ತ್ ಸೈಡೆಲ್ಲ ಮಳೆ ಜಾಸ್ತಿ ಅಲ್ಲಿ ಮಳೆ ಜಾಸ್ತಿ ಆಗಿ ಪ್ರಾಬ್ ತುಂಬ ಹಾನಿ ಉಂಟು ಮಾಡಿತು ಜನ ಜೀವನ್ದ ಮೇಲೆ ಇಲ್ಲಿ ಮಳೆ ಕಡಿಮೆ ಆಗಿ ಬೆಲೆ ಬೆಳೆನೂ ಸರಿಯಾಗಿ ಬರ್ಲ ಕುಡಿಯೋ ನೀರಿಗೂ ತೊಂದರೆ ಆಯಿತು ಈ ಥರ ಆಗಕ್ಕೆ ಶುರು ಆಯಿತು ಮತ್ತು ಮುಂಚೆಲ್ಲ ಬೇಸಿಗೆ ಅಂತಂದರೆ ಫೆಬ್ರವರಿಯಿಂದ ನಮಗ್ ಏಪ್ರಿಲು ಮೇ ತನಕ ಮೇ ಫರ್ಸ್ಟ್ ವೀಕ್ ತನಕ ಹೀಗೆ ಬೇಸಿಗೆ ಇರ್ತಿತ್ತು ಮಳೆಗಾಲ ಅಂದರೆ ಮೇಯಿಂದ ಶುರು ಆಗುತ್ತೆ ಮೇ ಫರ್ಸ್ಟ್ ವೀಕಿಂದ ಮಳೆ ಶುರು ಆಯಿತು ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ಕಡೆಗೆಲ್ಲ ಏನು ಇಲ್ಲ ಅಂದ್ರೂ ಒಂದು ಗಣಪತಿ ಹಬ್ಬದ ಟೈಮ್ ಅಂದರೆ ಸೆಪ್ಟೆಂಬರ್ವರೆಗೆ ಮಳೆ ಬರ್ತಿತ್ತು ಅಕ್ಟೋಬರಿಂದ ಜನ್ವರಿ ಎಂಡು ಫೆಬ್ರವರಿ ಫರ್ಸ್ಟ್ ವೀಕ್ವರೆಗೆ ಚಳಿಗಾಲ ಇರ್ತಿತ್ತು ಆದರೆ ಈಗ ಈ ಸಲ ಮಳೆ ಅಂತೂ ಇಲ್ಲವೇ ಇಲ್ಲ ಮಳೆ ತುಂಬ ಕಡಿಮೆ ಈಗ ಚಳಿಗಾಲ ಶುರು ಆಗಬೇಕಿತ್ತು ಚಳಿಯೂ ಏನಿಲ್ಲ ಬಿಸಿಲೇ ಜಾಸ್ತಿ ಬೇಸಿಗೆಗಾಲ್ದಲ್ಲಂತೂ ಹೇಳಂಗೆ ಇಲ್ಲ ಆ ಥರ ಬಿಸಿಲಿರತ್ತೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಭಾರತ ತುಂಬ ಅದರ ಹವಾಮಾನದಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇದೆ ಇದರಿಂದ ಬಿರುಗಾಳಿ ಬರೋದು ಆಮೇಲೆ ನೀರಿಗೆ ಬರ ಉಂಟಾಗೋದು ಆಮೇಲೆ ಎಲ್ಲ ಇದೆಲ್ಲ ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಮೇಯ್ನ್ ಕಾರಣ ಏನಂದರೆ ಎಲ್ಲ ತೋಟ ಗದ್ದೆ ಅರಣ್ಯ ಅದನ್ನೆಲ್ಲ ಕಡಿತಾರೆ ಮನುಷ್ಯರು ಆ ಜಾಗಾನ ಒಕ್ಯುಪೈ ಮಾಡ್ಕೊತಾರೆ ಲೇಔಟ್ ಮಾಡ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಮನೆ ಮಾಡ್ತಾರೆ ಆಮೇಲೆ ಫ್ಯಾಕ್ಟರಿಗಳ್ನ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ಇದು ತುಂಬಾ ಪರಿಣಾಮ ಬೀಳ್ತಾ ಇದೆ ನಮ್ಮ ಭಾರತದ ಹವ್ಮಾನ ಮೇಲೆ ಅಂತ ನನ್ನ ಅನಿಸಿಕೆ